ನಮ್ಮ ಕಡೆ ಪಾಳೇಗಾರರು ಯಾರೂ ಆಳ್ವಿಕೆ ಮಾಡಿಲ್ಲ ರಾಜರು ಇದ್ದರೂ ಗಂಗರು ಕದಂಬರು ಚೋಳರು ಮೈಸೂರಿನ ರಾಜ ಒಡೆಯರು ನಮ್ಮ ಪ್ರದೇಶವನ್ನು ಆಳ್ವಿಕೆ ಮಾಡಿದ ಎಂದು ಇತಿಹಾಸದ ಪುಟಗಳಲ್ಲಿ ಹೇಳ್ತೇವೆ ನಮ್ಮ ಕೋಲಾರದಲ್ಲಿ ಸೋಮೇಶ್ವರ ದೇವಾಲಯ ಚೋಳರು ಕಟ್ಟಿದ್ರು ಮತ್ತು ದೇವಸ್ಥಾನದ ಮುಂದುಗಡೇ ಮಂಟಪ ಒಬ್ರೊಬ್ಬರು ಒಂದು ಒಂದು ಜನಗಳ ಸಾಮ್ರಾಜ್ಯದವ್ರು ಕಟ್ಟಿಸಿದರು ಮತ್ತು ಮಂಟಪ ಒಂದು ಕಲ್ಯಾಣ ಮಂಟಪವನ್ನು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿದರು ಅಂತ ಹೇಳ್ತರೆ ಏನು ಒಂದು ಶಾಸನಗಳು ಪತ್ತೆಯಾಗಿದೆ ಕೋಲಾರಮ್ಮ ದೇವಾಲಯವನ್ನು ಗಂಗರ ಕಾಲ್ದಲ್ಲಿ ನಿರ್ಮಾಣವಾಯಿತು ಆದರೆ ಚೋಳರ ಕಾಲದಲ್ಲೀ ರಾಜಾಧಿರಾಜ ಚೋಳ ಅದನ್ನು ಜೀರ್ಣೋದ್ದಾರ ಮಾಡಿದನೆಂದೂ ಒಂದು ಶಾಸನ ನಮ್ಮ ಪತ್ತೆಯಾಗಿದೆ ಮೂವತ್ತಕ್ಕೂ ಹೆಚ್ಚು ಶಾಸನಗಳು ಕೋಲಾರಮ್ಮನ ದೇವಸ್ಥಾನ್ದಲ್ಲಿ ಪತ್ತೆಯಾಗಿದೆ ಇನ್ನೂ ಮೈಸೂರಿನ ಒಡೆಯರು ಒಂದು ದೇವಸ್ಥಾನಕ್ಕೆ ಒಂದು ಮೂರು ತಲೆಮಾರಿನ ರಾಜರು ಅಲ್ಲಿ ದೇವ್ರ ದೇವಿ ದರ್ಶನವನ್ನು ಪಡ್ಕೊತಾ ಇದ್ದರು ದೇವಿಗೆ ಒಂದು ಅರ್ಚನೆಯನ್ನು ಮಾಡಿಕೊಂಡು ಕಾಣ್ ಕಾಣಿಕೆಗಳನ್ನು ನೀಡ್ತಾಯಿದ್ದರು ಇಂಪ್ರೂವ್ಮೆಂಟೂ ಮಾಡ್ತಾಯಿದ್ದರು ಎನ್ನುವ ಒಂದು ಪ್ರಸಂಗಗಳನ್ನು ನಾನು ಕೇಳಿದೀನಿ ತುಂಬ ಒಂದು ಮಹತ್ವವನ್ನು ಪಡೆದಿದೆ ನಮ್ಮ ಕೋಲಾರ ಜಿಲ್ಲೆ ಇರುವಂಥ ಒಂದು ಎರಡು ಪ್ರಮುಖ ದೇವಾಲಯಗಳು ದೇವಾಲಯಗಳಲ್ಲಿ ದೇವಿ ದರ್ಶನ ಪಡ್ಕೊಳೋದ್ರಿಂದ ಜನರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೇನೂ ಇದೆ ಸೋಮವಾರದಿಂದ್ಲು ಸೋಮೇಶ್ವರನ ದೇವನಿಗೆ ಪೂಜೆ ನಡೆಯುತ್ತೆ ಅದೇ ರೀತಿ ಮಂಗಳವಾರ ಮತ್ತು ಶುಕ್ರವಾರದಂದು ದೇವಿ ನಮ್ಮ ಕೋಲಾರಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಮ ಪಡ್ಕೊ ಪೂಜೆ ನಡೆಯುತ್ತೆ ದೇವಿ ದರ್ಶನವನ್ನು ಪಡ್ಕೊಳೋದಕ್ಕಾಗಿ ರಾಜ್ಯ ಮತ್ತು ನಮ್ಮ ರಾಜ್ಯ ಅಂತಾರಾಜ್ಯಗಳಿಂದಲೂ ಜನರು ಬಂದು ದೇವಿಯ ಒಂದು ದರ್ಶನವನ್ನು ಪಡ್ಕೊತಾರೇ ದೇವಿಯ ದರ್ಶನವನ್ನು ಪಡ್ಕೊಳೋದ್ರಿಂದ ದೇವಿಯು ನಮಗೆ ಒಲಿಯುತ್ತಾಳೆ ನಮಗೆ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಆರೋಗ್ಯವನ್ನು ಕಾಪಾಡ್ತಾಳೆ ಅನ್ನೊ ಒಂದು ನಂಬಿಕೆಯಿದೆ ಇನ್ನೂ ಈ ದೇವಿ ದರ್ಶನವನ್ನು ಮಕ್ಕಳು ಪಡ್ಕೊಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅವರು ಪ್ರಗತಿ ಪಡ್ದು ಮಾಡಿ ಪಡ್ಕೊಳ್ತಾರೆ ಅನ್ನೊ ಒಂದು ಇಲ್ಲಿ ನಾವು ಕಾಣಬಹುದು ದೇವಾಲಯವು ತುಂಬ ಚೆನ್ನಾಗಿದೆ ದೇವ ದೇವಿ ದೇವಾಲಯ ತುಂಬ ಚೆನ್ನಾಗಿದೆ ಕೆಂಪು ಮರಳುಗಳಿಂದ ಕಟ್ಟಿದ್ದಾರೆ ಆಗ ಆಳಿದಂತಹ ರಾಜರು ಮಹಾರಾಜರು ಅವರ ಒಂದು ಒಂದು ಏನಿದೆ ಒಂದು ಪ್ರಯತ್ನ ಆ ಪ್ರಯತ್ನದಿಂದ ದೇವಾಲಯಗಳು ನಿರ್ಮಾಣವಾಗಿ ಆ ಸಂಸ್ಕೃತಿಯನ್ನು ಇಂದಿಗೂ ನಾವು ಕಾಣಲು ನಮಗೆ ಆ ರಾಜರು ಕೊಟ್ಟಂತಹ ಕೊಡುಗೆ ಅಂತಾನೆ ಹೇಳ್ಬೋದು